ನಾ ಜಗತ್ತಿಂದು ಯಾವುದರ ಭಾಗಕ್ಕೆ ಹೋಗ್ಬೇಕು ಅಂತಂದ್ರೆ ಬಿ ನನಗೆ ಊಟಿಗೆ ಹೋಗ್ಬೇಕಂದು ಭಾಳ ಇಷ್ಟ ಅದ ಯಾಕಂದ್ರೆ ಅಲ್ಲಿಂದು ಕ್ಲೈಮೇಟೆ ಬೇರೆ ಅದ ದಕ್ಷಿಣ ಭಾರತದಾಗ ಎಲ್ಲ ಕಡೆ ಬಿಸಿಲು ಜಾಸ್ತಿ ಮಳೆನೂ ಅದ ಖರೇ ಬಿಸಿಲು ಜಾಸ್ತಿ ಐತಿ ಹೆಚ್ಚಿಗೆ ತಂಪಿರೋ ಜಾಗ ಊಟಿ ಊಟಿದಾಗ ಏನದ ಅಂತಂದ್ರೆ ಎಲ್ಲ ವೈವಿಧ್ಯಮತೆ ಅದ ಚಂದ ಗುಡ್ಡಗಾಡದ ಎಲ್ಲ ನೋಡೋಂಥ ಸ್ಥಳ ನೀರು ಎಲ್ಲ ಚಂದದ ಅಲ್ಲಿ ಆಯ್ತು ಅಲ್ಲಿ ಎಲ್ಲಾಕ್ಕಿಂತ ಹೆಚ್ಚಿಗೆ ಆದ್ರೆ ಅದ್ರದ್ದು ವೈವಿಧ್ಯಮತೆ ಆದಂಥ ವಾತಾವರಣ ಅದ ಅಂಥಾ ವಾತಾವರಣ ನಮ್ಮ ದಕ್ಷಿಣ ಭಾರತ್ದಾಗ ಎಲ್ಲೂ ಸಿಗೋಲ್ಲಾ ಅದ್ರ ಕಡೆ ನಾವು ಊಟಿ ಒಂದು ಜಾಗಾದಾಗ ಹೋಗ್ಬೇಕಂತ ಭಾರೀ ನನಗೆ ಆಸೆ ಆಯಿತು ಊಟಿದಾಗ ನೋಡೊಂಥ ಸ್ಥಳನು ಜಾಸ್ತಿ ಅವ ಮತ್ತು ಅಲ್ಲಿ ಇರೋವಂಥ ಅದು ಕಾಡು ಆ ಕಾಡಿನ ಪ್ರದೇಶ ಅದೇನದಂದ್ರೆ ಸಣ್ಣ ಒಂದ ದಕ್ಷಿಣ ಭಾರತ್ದಾಗ ಇರೋವಂಥ ಕಾಡು ಆಗಲಿ ಮತ್ತು ಅದ್ರದ್ದೂ ಅದು ಒಂದು ಪರಿಚಯ ಇದ್ದಂಗ ಸಣ್ಣ ಜಾಗವೇ ಅದ ಖರೆ ಅದ ಎಲ್ಲ ಪರಿಚಯ ಇದ್ದಂಗ ಅಲ್ಲಿ ಏನದ ಅಂತಂದ್ರೆ ಟೀ ಫ್ಯಾಕ್ಟ್ರಿ ಅದ ಆ ಟೀ ಫ್ಯಾಕ್ಟ್ರಿ ನೋಡಾಕ ಟೀ ಹೇಗ್ ಆಗ್ತದ ಮತ್ತು ಅಲ್ಲಿ ಚಾಕ್ಲೇಟು ಭಾಳ ಚಂದ ಮಾಡ್ತಾರೆ ಚಾಕ್ಲೇಟ್ ಫ್ಯಾಕ್ಟ್ರಿ ಜಾಸ್ತಿ ಅವ ಅಲ್ಲಿ ಆ ವಾತಾವರ್ಣದಾಗ ಆ ಚಾಕ್ಲೇಟ್ ಎಲ್ಲ ಹೇಗ್ ಮಾಡ್ತಾರೆ ಹೇಗ್ ಇಲ್ಲ ಅದು ನೋಡ್ಬೇಕಂದು ನನಗೆ ಭಾರೀ ಆಸೆ ಅದೆ

ನೋಡ್ಲಿಕ್ಕೆ ಹೇಗ್ ಇರ್ತದೆ ಏನಿಲ್ಲ ಅಂತ ಚಾಕ್ಲೇಟು ಟೀ ಪೌಡರ್ರು ಮತ್ತು ಅಲ್ಲಿಂದು ಕಲ್ಚರ್ ಹೇಗ್ ಅದ ಆ ಜನ ನಡೆ ನುಡಿ ಹೇಗದ

ರೋಡ್ದಿಂದೆ ಜಾಸ್ತಿ ಅದ ಅಲ್ಲಿ ನೋಡ್ಲಿಕ್ಕೆ ನೇಚರ್ ಪರಿಸರ ಭಾರಿ ಭಾರಿ ಚಂದದ ಅದ್ರ ಕಡೆ ಅಲ್ಲೇ ಊಟಿಗೆ ಹೋಗ್ಬೇಕಂತ ನನಗೆ ಭಾರೀ ಇದು ಆಸೆ